ನಮಸ್ತೆ ಮೇಡಮ್ ಮೇಡಮ್ ನಮಗೆ ಹೂ ಬೇಕಿತ್ತು ಹಾಂ ಮ್ಯಾಮ್ ಫಂಕ್ಷನಿದೆ ಮನೇಲಿ ಮಲ್ಲಿಗೆ ಹೂವು ಬೇಕು ಕನಕಾಂಬ್ರ ಹೂವು ರೋಸ್ ಹಾಂ ಬೇಕಿತ್ತು ಮ್ಯಾಮ್ ಎಷ್ಟು ಹೌದು ಮ್ಯಾಮ್ ಇದು ಮಲ್ಲಿಗೆ ಹೂ ಹಾಂ ಮ್ಯಾಮ್ ಮಾರು ಗಂಟಲಿನ ಕೊಟ್ಬಿಡಿ ಮನ್ಯಾಗ ದೊಡ್ಡ ಫಂಕ್ಷನಿದೆ ಅದಕ್ಕೆ ಎಷ್ಟು ಕಮ್ಮಿ ಕೊಡಲ್ಲ ರೀ ಹಾಂ ಮ್ಯಾಮ್ ಭಾಳ ತಗೊಳ್ತೀವಿ ರೀ ಹೌದು ರೀ ಮನೆಗೆ ಡೆಲೆವರಿ ಮಾಡ್ತೀರಿ ಮನೆಗೆ ಬಂದು ತಗೊ ಹಾಂ ಮ್ಯಾಮ್ ಏ ಹೌದು ರೀ ನಮಗೆ ಭಾಳ ಎಷ್ಟು ಬೇಕು ಹಾಂ ಮತ್ತೆ ಹಾಂ ಕೊಡ್ತೀವಿ ರೀ ಕೊಡ್ತೀವಿ ರೀ ಮನೆಗೆಲ್ಲ ಡೆಕೊರೇಷನ್ ಎಲ್ಲ ಮಾಡ್ಬೇಕು ಅದನ್ನ ರೆಡಿ ಮಾಡಿ ಕೊಡ್ತೀರ ನೀವು ಎಷ್ಟು ಹಾಂ ಅದೇ ಎಷ್ಟು ಆಗ್ಬಹುದು ಹೌದು ರೀ

ಹೌದು ರೀ ಸರ್ ನಾವು ಹೇಳ್ತೀವಿ ರೀ ನಮ್ಗೆ ಭಾಳಿಷ್ಟು ಹೂವು ಬೇಕು ರೀ ಹ್ಞೂ ಸರಿ ಹಾಂ ನಾಳೆ ಬರ್ತೀವಿ ರೀ ನಾಳೆಯೂ ನಿಮ್ಗೇಳ್ತೀವಿ ಮನೆ ಅಡ್ರಸ್ಸ ಎಲ್ಲ ಹೇಳಿ ಕಳ್ಸ್ತೀವಿ ರೀ ಇದೇ ನಂಬರ್ ಅಲ್ಲಿ ಇದೆ ನಂಬರ್ಗೆ ಕಾಲ್ ಮಾಡ್ತೀವಿ ರೀ ಹಾಂ ಸರಿ ಹಾಂ ಸ್ವಲ್ಪ ನೋಡಿ ಕಡ್ಮೆ ತಗೊಳ್ರೀ ಹಾಂ ಸರಿ